ನಾನು ಚದುರಂಗ ಲೂಡೋ ಮತ್ತು ಕ್ರಿಕೇಟ್ ಹಾಗೂ ಬ್ಯಾಡ್ಮಿಟನ್ ಆಟಗಳನ್ನು ಆಡುತ್ತೇನೆ ಚದುರಂಗ ಮತ್ತು ಲೂಡೋ ಆಟವು ಒಳಾಂಗಣ ಆಟ ಆಗಿರುವುದ್ರಿಂದ ನಾನು ಅದನ್ನು ಮನೆ ಒಳಗಡೆ ಆಡುತ್ತೇನೆ ಕ್ರಿಕೇಟ್ ಮತ್ತು ಬ್ಯಾಡ್ಮಿಟನ್ ಹೊರಾಂಗಣ ಆಟ ಆಗಿರುವುದ್ರಿಂದ ನಾನು ನಮ್ಮ ಮನೆಯ ಅಂಗಳದಲ್ಲಿ ಆಡುತ್ತೇನೆ ಹಾಗೂ ಜನರು ಆಟಗಳನ್ನು ಹೆಚ್ಚಾಗಿ ಆಡುವುದು ಮೈದಾನಗಳಲ್ಲಿ ವಿಶಾಲವಾದ ಮೈದಾನಗಳು ಆಟವಾಡಲು ಸೂಕ್ತವಾದ ಜಾಗಗಳಾಗಿವೆ